ಹಲೋ ಸರ್ ನಮಸ್ಕಾರ ರೀ ಸರ್ ಇದು ರಾನಿತ ರಾಯಲ್ ಎನ್ಫೀಲ್ಡ್ ಶೋರೂಮ್ ರೀ ಟು ವಿಲರ್ದು ಸರ್ ನಮ್ಗಂದ ಗಾಡಿ ಬೇಕಾಗಿತ್ತು ರೀ ರಾಯಲ್ ಎನ್ಫೀಲ್ಡ್ದು ಹೊಸ ಮಾಡಲು ನನಗಾದ್ರ ಹೆಂಗೆ ಇರ್ಬೇಕಂದ್ರ ರೀ ಹಿಂಗೆ ಗಾಡಿ ಮೇಲೆ ಕುಂತು ಹೊಲುತ್ರು ಪೂರ ಹುಲಿಯತ್ಲೆ ಕಾಣ್ಬೇಕು ನಾ ಕುಂತು ಹೋತ್ರು ಹೊಂಟೆನಪ್ಪ ಗೌಡು ಅಂತಂದಾಗ ಅವ ಬರ್ಬೇಕು ಅಂಥದ್ ಹೇಳ್ರಿ ನನಗೆ ಗಾಡಿ

ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ನಾಳೆ ಬಂದ್ರ ಅವಾಜ್ ಬರಲ್ಲ ಹಾಂ ಹಾಂ ಹ್ಞೂ ಹ್ಞೂ ಹಾಂ ಹಾಂ ಮತ್ತು ಕಲರ್ ಯಾವ್ಯಾವ ರೀ ಇದ್ರಾಗ ಮೈಲೇಜ್ ನಡಿತದ ರಿ ನಮ್ಮಲ್ಲಿ ಏ ಕಮ್ ಕೊಟ್ಟರು ನಡಿತದೆ ನಮ್ಮಲ್ಲಿ ದುನಿ ರೊಕ್ಕವ

ಹ್ಞೂ ಹ್ಞೂ ಹಾಂ ಕಲ್ಲರ್ ಯಾವ್ಯಾವ ರೀ ಅದ್ರಾಗ ಬಣ್ಣ ನಾವು ಬೇಕಾಗಿಂದ ಕಲರ್ ಬಿ ತರಸ್ಕೊಡ್ತೆ ರೀ ಹಾಂ ಏನಿಲ್ಲ ರೀ ನನಗೆ ಈ ಬೇರಪ್ಲೆ ಬಣ್ಣ ಅದು ರೆಡ್ಡು ಬ್ಲೂ ವೈಟು ಇದು ತೋಲ್ ಆಗ್ಯವ ನನಗೆ ಏನಿತ್ತು ರೀ ಹುಲಿ ಹುಲಿ ಚರ್ಮ ಇರ್ದ್ರ ಹುಲಿ ಚರ್ಮದು ಬಣ್ಣ ಬೇಕು ಅದ್ರ ಮ್ಯಾಲೆ ಹಂಗೆ ರೀ ಹಾಂ ಎಷ್ಟು ಅದು ರೀ ಮತ್ತು ಅದ್ರ ರೇಟು ಗಾಡಿ ರೀ ಎರಡು ಲಕ್ಷ್ಕೆ ಮೂವತ್ತೈದು ಸಾವಿರ ಎರಡು ಲಕ್ಷ ಮೂವತ್ತೈದು ಸಾವಿರ ಹಾಂ ಹಾಂ ಹಾಂ ಇಲ್ಲ ಇ ಎಮ್ ಐ ಏನು ಬೇಕಾಗಿಲ್ರಿ ಇದು ನಗದು ಕೊಟ್ಟು ನಗದು ಒಯ್ತಿನ ಗಾಡಿ ಹಾಂ ಮತ್ತು ಓ ಜರ ಹಾರ್ನು ಜರ ಚನ್ನ ಹಾಕ್ರಿ ಹೊಡ್ದ್ರ್ ಹಿಂಗೂ ಬಾಜಿದೊರ್ ಕಿವಿನೇ ಒಡ್ದೊಯ ಪರ್ದೆನೆ ಒಡ್ದು ಹೋಗ್ಬೇಕು ಅಂಥದ್ ಹಾರ್ನ್ ಹಾಕ್ರಿ ಹಂಗೆ ರೀ ಬೈಕ್ ತಕೋರಿ ಆಯ್ತು ಆಯ್ತು ತಗೋತ ಆಯ್ತು ತಗೊ ರೀ ಬರ್ತೇವೆ ಸಂಜೆ ತನ ಬಂದು ತಕೊಂಡು ಒಯ್ತೇವೆ